ಹೊಸ ಹೊಸ ರುಚೀದು ಅಡುಗಿ ಕಲಿಬೇಕು ನಾವು ಅಂದರ ಫಶ್ಟು ಟಿ ವಿ ಶೋಗಳು ನೋಡ್ತೆವು ಯೂಟ್ಯೂಬ್ ಚನಲ್ ಬೀ ನೋಡ್ತೆ ನೋಡಿ ಕಲಿತೆ ಟಿ ವಿ ಶೋಗಳು ಯಾವುವಂದರ ಅಭಿರುಚಿ ಅಂತ ಅಡುಗಿ ಮನೆ ಅಂತ ಪಾಕಶಾಲೆ ಅಂತ ಮಾಸ್ಟ್ರ್ ಶೇಫ್ ಅಂತ ಇಂಥವು ಎಷ್ಟೋಂದು ಅವ ಅವು ಯಾವುವು ಅಂದರೆ ಅವು ಸು ಇಲ್ಲಾಂದರೆ ಯೂಟ್ಯೂಬ್ನಾಗ ಹಚ್ಚಿ ನೋಡ್ತೇವು ಯಾವ್ದು ಅಡುಗಿ ಬೇಕದ ಪಟ್ಟಂತ ಸಿಗ್ತದ ಟಿ ವಿ ಚ ಶೋಗಳ್ಕಿಂತ ಯೂಟ್ಯೂಬ್ನಾಗ ಪಟ್ಟಂತ ಸಿಕ್ತದಲಾ ಅಂತ ಏನು ಮಾಡ್ತೀವಂದರೆ ಯೂಟ್ಯೂಬ್ನಾಗ ಟೈಪ್ ಮಾಡಿ ಒಂದು ಯೂ ಒಂದು ಯೂಟ್ಯೂಬು ನೋಡಿ ವಿಡಿಯೋ ನೋಡಲೆವು ಎಷ್ಟೋಂದು ನಾಲ್ಕೈದು ವಿಡಿಯೋ ನೋಡಿ ಆಮೇಲೆ ಅಡುಗಿ ಮಾಡ್ತೆವು ಹೊಸ ಹೊಸ ರುಚಿಯಿಂದ ಡಿಫ್ರೆನ್ಸ್ ಮಾಡೋತ್ತರ ಏನು ಹೊಸದಾಗಿ ಮಾಡಾತ್ತರ ಯಾವುದ್ರಾಗ ಹೆಂಗೆ ಟೇಶ್ಟ್ಗಳ್ ಬೇರೆ ಬೇರೆ ಬರ್ತದ ರುಚಿಗಳು ಅಂತ ನೋಡ್ತೇವು ಹಂಗ ನೋಡಿ ಕಲಿತೆವು ಮತ್ತೇನು ಮಾಡ್ತೇವು ಅಡುಗಿ ಬರ್ಲೋಯಿತು ಅಂದರ ನಮ್ಮದು ಹಿರಿಯರು ಇರ್ತಾರ ಮಮ್ಮಿ ಪಪ್ಪಾ ಇರ್ತಾರ ಮಮ್ಮಿ ಪಪ್ಪಾ ಕೇಳ್ತೇವು ಅಕ್ದಿರು ಇದ್ದರೆ ಅಕ್ದಿರಿಗ್ ಕೇಳ್ತೆವು ಆಂಟಿದಿರು ಇದ್ರ ಆಂಟಿದಿರಿಗೆ ಕೇಳ್ತೇವು ಫೋನ್ ಮಾಡಿ ಕೇಳ್ತೆವು ಇಲ್ಲ ಸಿಕ್ಕರು ನಮಗೆ ಅಂದರ ಇದು ಹೆಂಗೆ ಮಾಡ್ತರಾ ಅದು ಹೆಂಗೆ ಮಾಡ್ತರಾ ಹಾಂ ಅಂತ ಕೇಳ್ತೆವು ಕೇಳಿ ಕಲಿತೆವು ಕಲಿತು ಏನುಮಾಡ್ತೆವು ಮಾಡ್ತೆವು ಮಾಡಿ ನೋಡ್ತೆವು ಅದ್ರಗ ಅದರಾಗ ಪುಂಡೆ ಪಲ್ಯ ಖಾರ ಬಾ ಅಂದ್ರ ಬಾಯಿಗಿ ನೀರು ಹೊಳಿತದ ಪುಂಡೆ ಪಲ್ಯ ಖಾರ ಏನ್ಮಾಡ್ತಾರಂದರ ಛಂದ ನೀರು ಹಾಕಿ ಕುದಿಸಿ ರುಬ್ತರಾ ಆ ಕುದೇ ಪರ್ ಏನೇನು ಹಾಕ್ತಾರಂದರ ಬೆಳ್ಳುಳ್ಳಿ ಹಾಕ್ತಾರ ಮೆಣಸಿನ್ಕಾಯ್ ಹಾಕ್ತಾರ ಒಂದಿಷ್ಟು ಉಪ್ಪು ಹಾಕ್ತಾರ ಹಾಕಿ ಛಂದ ರುಬ್ತಾರ ರುಬ್ಬಿ ಏನ್ಮಾಡ್ತಾರ ಬಗರ್ ಹಾಕ್ತಾರ ಬಗರ್ ಹಾಕಿ ಬೆಳ್ಳುಳ್ಳಿಂದೇ ಮತ್ತು ಉಳ್ಳಾಗಡ್ಳಿಂದು ಹಾಕ್ಬಾರ್ದು ಬೆಳ್ಳುಳ್ಳಿಂದೆ ಬಗರ್ ಹಾಕ್ದ್ರ ಏನು ಜಬರ್ದಸ್ತ್ ಖಾರ ಆಯ್ತದ ಆ ಖಾರ ಮತ್ತು ಬಿಸಿಬಿಸಿ ರೊಟ್ಟಿ ತಿಂದ್ರೆ ಏನು ಜಬರ್ದಸ್ತ್ ಇರ್ತದಂದರ ಒಟ್ಟು ಜಬರ್ದಸ್ತ್ ಇರ್ತದ ಇವೆಲ್ಲ ನಮಗ ಯೂಟ್ಯೂಬ್ನಾಗ ಸಿಗಲ್ವು ಇವೆಲ್ಲಾ ಹಿರಿಗಳಿಂದ್ ಕಲಿಬೇಕಾಯ್ತು ಮತ್ತು ಮೆಣಸಿನ್ಕಾಯ್ ಖಾರ ಅಂತ ಅದು ಖಾರ ಅಂತ ಇದು ಖಾರ ಅಂತಹ ಕಗ್ಗಂಟ ಮಠದ ಖಾರ ಅಂತ ಮತ್ತು ಸೇಂಗದ ಖಾರ ಅಂತ ಪುಟಾಣಿ ಖಾರ ಅಂತ ಅಗಸಿ ಹಿಂಡಿ ಅಂತ ಇವೆಲ್ಲ ನಮಗ ಯೂಟ್ಯೂಬ್ನಾಗ ಸಿಗಲ್ವು ಯಾವ ಟಿ ವಿ ಶೋದಾಗ ಸಿಗಲ್ವು ನಾವೆಲ್ಲ ಹಿರಿಗಳಿಂದ ಕಲಿಬೇಕಾಯಿತು ಕೇಳಿ ಕಲ್ಕೋತಿವಿ ನಾವು ಯಾಕಂದರ ಹೊಸ ಹೊಸ ರುಚಿಗಳು ನಮ್ಗೆ ಈಗ ನಿನ್ನೆ ಮೊನ್ನೆ ಬಂದಿದ್ದಲ್ಲಾ ಹಳೇ ಟೈಮಿಗಿ ಏನು ಒರಿಜಿನಲ್ ತಿಂದರಲ್ಲ ಅವ್ರುಲಿಂದ ಹೊಸ ಹೊಸ ರುಚಿಗಳ್ ನಾವು ಕಲಿಬೇಕಾಗೆದೀಗ ಹಳೇದು ಬಿ ನಾವು ಏನ್ಮಾಡತತ್ತೇವು ಈಗ ಹಿರಿಗಳಿಂದರ ಕಲ್ಕೊಂಡು ಮುಂದ ಬಿ ನಮ್ಮ ಮಕ್ಕಳಿಗೆಲ್ಲಾ ಅವೇ ಕಲಿಸ್ಲಾಕ್ ಕಲಿಲತಿದವು ಹಿಂದಕ್ಕಿದ ಅಡುಗಿ ಏನು ರುಚಿ ಅಬಬಬಬ್ಬಾ ಏನು ಖಾರಗಳವು ಹೋಳಿಗಿ ಅಂತ ಹಾಂ ಶೇಂಗ ಹೋಳಿಗಿ ಅಂತ ಬ್ಯಾಳಿ ಹೋಳಿಗಿ ಅಂತ ಎಣ್ಣಿ ಹೋಳಿಗಿ ಅಂತ ಇಂಥವೆಲ್ಲಾ ನಮ್ಗೆ ಎಲ್ಲಿ ಸಿಗತವ ಯಾ ಶೋ ಟಿ ವಿ ಶೋದಾಗ ಬಿ ಸಿಗಲ್ವೂ ಯಾ ಯೂಟ್ಯೂಬ್ನಾಗ ಬಿ ಸಿಗಲ್ವು ಅದಕ್ಕ ನಾವು ಏನ್ಮಾಡಬೇಕು ಹಿರಿಗಳಿಂದ್ ಬಿ ಥೋಡೆ ಮಾತಾಡ್ಕೊತಾ ಇದ್ದು ಕೇಳ್ಬೇಕಾಯ್ತದ ಕೇಳಿ ಕಲಿಬೇಕಾಯ್ತದ ನಾರಾ ಹಿರಿಗಳಿಂದ್ ಕಲಿತೆ ಥೋಡೆ ಥೋಡೆ ಟಿ ವಿ ಶೋಲಿಂದ ಕಲಿತೆ ಥೋಡೆ ಯೂಟ್ಯೂಬ್ಲಿಂದ ಕಲಿತೆ ಹೆಚ್ಚಾನ ಹೆಚ್ಚು ನಾನು ಯೂಟ್ಯೂಬು ಮತ್ತು ಹಿರಿಗಳಿಂದೆ ಕಲ್ತಿದ್ದೆ ಅದಕ್ಕ ಹೊಸ ಹೊಸಾ ರುಚಿಕರವಾದಂಥ ಅಡಿಗೆಗಳು ನಾನು ಮಾಡಿ ಬಡಸ್ತಿ ಅದಕ್ಕೆ ನನ್ನ ಮಗಳು ಏನಂತಾಳೆ ನಾ ಭಾಳ್ವಾರ ಅಡುಗಿ ಮಾಡ್ತೆ ಅಂತ ನನ್ನ ಮಗಳು ಹೇಳ್ತಾಳೆ ಯಾಕೆ ಅಂದ್ರ ನಾನು ಹಿಂಗೆಲ್ಲಾ ಕೇಳ್ಕೊಂಡು ಮಾಡ್ತೆ ಅಲ್ಲಾ ಅದಕ್ಕ